ಒಂದು ಜೂನ್ ಸಾವಿರದ ಒಂಬೈನೂರ ಅರ್ವತ್ತೇಳು ಹನ್ನೆರಡು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಮೇ ಎರಡು ಸಾವಿರದ ಇಪ್ಪತ್ತೆರಡು ಒಂದು ಜೂನ್ ಸಾವಿರದ ಒಂಬೈನೂರ ಅರ್ವತ್ತೆರಡು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು